ನಾವು ಉದ್ಯಮದಲ್ಲಿ ಯಶಸ್ವಿಯಾಗಬೇಕಾದರೆ ನಾವು ಸಣ್ಣ ಪ್ರಮಾಣದಲ್ಲಿ ಒಂದು ಹಾಲಿನ ಡೈರಿಯನ್ನು ಆರಂಬಿಸಿದ್ದೆವು ಹಾಲಿನ ಡೈರಯಲ್ಲಿ ಹತ್ತು ಎಕ್ಕರೆ ಹೊಲ ಇರುತ್ತದೆ ಹತ್ತು ಎಕ್ಕರೆಯಲ್ಲಿ ನಾವು ಒಂದು ಎಕ್ರೆಯದ್ದು ಮಣ್ಣನ್ನು ಪರಿಶೀಲನೆ ಮಾಡಿ ಮತ್ತು ಅಥವಾ ಸಂಶೋಧನೆ ಮಾಡಿ ಅದರ ಗುಣಗಳನ್ನು ಅಳವಡಿಸಿಕೊಂಡು ಅದರಲ್ಲಿ ಯಾವ ಬೆಳೆಗಳನ್ನು ಬೆಳೆದರೆ ಚೆನ್ನಾಗಿರುತ್ತದೆ ಎಂಬುವುದನ್ನು ನಾವು ಪರಿಶೀಲಿಸಿಕೊಂಡು ಅದು ಬೆಳೆಗಳನ್ನು ಹಾಕಿ ಮತ್ತು ಅವು ತುಂಬ ಚೆನ್ನಾಗಿ ಬೆಳೆದರೆ ಅವು ಅದೇ ಬೆಳೆಗಳನ್ನು ಉಳಿದ ಒಂಬತ್ತು ಎಕರೆಗಳಲ್ಲಿ ಬೆಳೆದು ಡೈರಿಯನ್ನು ಆರಂಭಿಸಿದವು ಪಸ್ಟಿಗೆ ನಾವು ಒಂದು ಆಕಳಿಂದ ಹಿಡಿದು ಈಗ ಸಣ್ಣ ಪ್ರಮಾಣದಲ್ಲಿ ಡೈರಿಯನ್ನು ಆರಂಭಿಸಿದ್ದೆವು ಆಗ ಜನಸಂಖ್ಯೆ ಬೆಳೆಯುತ್ತಾ ಹೋದಂತೆ ದೊಡ್ಡ ಪ್ರಮಾಣದಲ್ಲಿ ಡೈರಿಗಳನ್ನು ನಾವು ಬೆಳೆಸುತ್ತಾ ಹೋದೆವು ಒಂದು ಡೈರಿ ಬೆಳೆಯಬೇಕಾದರೆ ಅಲ್ಲಿಯ ಜನರ ಜನರ ಪ್ರೋತ್ಸಾವವು ಕೂಡ ಒಂದು ಬೇಕಾಗುತ್ತದೆ ಅಲ್ಲಿ ಜನರಿಂದ ಮತ್ತು ಜನರಿಗೋಸ್ಕರವಾದ ಡೈರಿಯಾಗಿದೆ ಜನರು ತಮ್ಮ ಆಹ ಹಾಲುಗಳನ್ನು ಹಸುವಿನ ಹಾಲುಗಳನ್ನು ಕರೆದುಕೊಂಡು ಬಂದು ಡೈರಿಗಳಿಗೆ ಹಾಕುತ್ತಿದ್ದರು ಮತ್ತು ಅವ್ ಅದನ್ನು ನಾವು ತೆಗೆದುಕೊಂಡು ಹೋಗಿ ಮಾರ್ಕೇಟ್ಟಿನಲ್ಲಿ ಮಾರುತ್ತಿದ್ದೆವು ಮಾರ್ಕೇಟಿನಲ್ಲಿ ಮಾರುತ್ತಿದ್ದಾಗ ಅದು ಬ ತುಂಬಾ ಸಣ್ಣ ಪ್ರಮಾಣದಲ್ಲಿತ್ತು ಈಗ ಬೆಳೆಯ್ತ್ತಾ ಬೆಳೆಯುತ್ತಾ ಜನಸಂಖ್ಯೆ ಬೆಳೆಯುತ್ತಾ ಅದು ದೊಡ್ಡ ಪ್ರಮಾಣದಲ್ಲಿಯು ಆಗಿತ್ತು ಮತ್ತು ಹೊಲದಲ್ಲಿ ಶಷಡ್ಡುಗಳನ್ನು ಬೆಳೆದು ಬೆಡೆೆದು ಅಲ್ಲಿ ದನಗಳನ್ನು ಕಟ್ಟಿ ಮತ್ತು ಒಂದು ದನಗಳಿಂದ ಹತ್ತು ಹಾಗು ಹಲವಾರು ದನಗಳನ್ನು ಸಾಕಿ ಅವುಗಳಿಗೆ ಮೇವು ನೀರು ಕುಡಿಸಿ ಮತ್ತು ಹಾಲುಗಳನ್ನು ಹಾಲು ಉತ್ಪಾದನೆ ಮತ್ತು ತುಪ್ಪವು ಗಳನ್ನು ಮಾಡುವುದರಿಂದ ಮತ್ತು ಆಲ್ಲಿಯ ತುಪ್ಪುಗಳನ್ನು ಮಾರುವುದರಿಂದ ಹಾಲು ಮೊಸರು ಬೆಣ್ಣೆ ಇವುಗಳನ್ನು ಮಾರುವುದರಿಂದವು ಯಶಸ್ವಿಯಾದೆವು ಮತ್ತು ಹಾಲಿನ ಡೈರಿ ತುಂಬಾ ಅನುಕೂಲವಾಗಿದೆ ಈಗಿನ ಕಾಲದಲ್ಲಿ ಡೈರಿಗಳ ಆಲಿಲ್ಲದೇ ದಿನವಿಲ್ಲ ಆಲಿಲ್ಲದೇ ಜನರು ಬೆಳಗಿನ ಜಾವ ಬ್ರೆ ಬೆಡ್ ಕಾಫಿ ಅಥವಾ ಚಾ ಕುಡಿಯಲು ಹಾಲು ಬೇಕಾಗುತ್ತದೆ ಆದ್ದರಿಂದ ಹಾಲು ಉತ್ಪಾದನೆಯಲ್ಲಿ ನಾವು ತುಂಬಾ ಯಶಸ್ವಿಯಾದೆವು ಹಾಲು ಉತ್ಪಾದನೆ ಮಾಡುವುದರಿಂದ ಜನರಿಗೂ ಕೂಡ ಅದು ಅನುಕೂಲವಾಗುತ್ತದೆ ಮತ್ತು ನಮಗೆ ಅದರಿಂದ ಹೆಚ್ಚಿನ ಲಾಭಗಳು ಬರುತ್ತಿದ್ದವು ಒಂದು ಲೀಟರಿಗೆ ನಲ್ವತ್ತು ರೂಪಾಯಿದಂತೆ ದಿನಕ್ಕೆ ಹತ್ತು ಲೀಟರ್ ಮಾರಿದರೆ ಎಂಟು ಎಂಟು ಸಾವ್ ನಾಕ್ ನಾಲ್ಕು ಸಾವಿರ ರೂಪಾಯಿಗಳನ್ನು ನಾವು ಗಳಿಸುತ್ತಿದ್ದೆವು ಆದ್ದರಿಂದ ಪ್ರತಿ ದಿನ ಈಗೆ ನಾಲ್ಕು ಸಾವಿರ ಅಂದರೆ ತಿಂಗಳಿಗೆ ಲಕ್ಷಾನುಗಟ್ಟಲೆ ನಾವು ದುಡಿಯುತ್ತಿದ್ದೆವು ಆದ್ದರಿಂದ ಒಬ್ಬ ಉದ್ಯಮಿಗೂ ಯಶಸ್ವಿಯಾಗಲು ಇವುವೇ ಕಾರಣವಾಗುತ್ತಿದ್ದವು ಒಬ್ಬ ಉದ್ಯಮಿ ಯಸಶ್ವಿ ಆಗಲು ಅವನು ದುಡಿಯುವ ಸಂಬಳ ಮತ್ತು ಖರ್ಚುವೆಚ್ಚಗಳು ಕಡಿಮೆ ಇರಬೇಕು ಅಂದಾಗ ಮಾತ್ರ ಉದ್ಯಮಿಯೂ ಅವನು ಯಶಸ್ವಿಯಾಗಲು ಕಾರಣವಾಗುತ್ತದೆ